ಆಟೋ ನಮಗೆ ಬ್ಯಾಡಾಗ್ಯದ ಆಟೋಕ್ಕೆ ಅಡ್ರೆಸ್ ನಾವು ತಪ್ಪು ಕೊಟ್ಟಿದೆವು ಅದಕ್ಕೆ ಆಟೋದವ ಬೇರೆ ಕಡಿಗೆ ಹೋಗ್ಯಾನ ಆ ಆಟೋ ನಮಗೆ ಬ್ಯಾಡಾಗ್ಯದ ಅದು ಬ್ಯಾಡಂತ ಹೇಳಬೇಕು ಬ್ಯಾಡಂತ ಹೇಳಬೇಕಾಯ್ತು ಅಂತಂದ್ರೆ ನಾವು ಅವನಿಗೆ ಅಡ್ರೆಸ್ ಏನು ಕೊಟ್ಟಿದ್ದೇವೆ ಅದು ತಪ್ಪಾಗ್ಯದ್ ತಪ್ಪಾಗಿದ್ಕ ಮೈನ್ ಕಾರಣಾಗ್ಯದ ಅದಕ್ಕೆ ನೀವು ಇದರ ಬಗ್ಗೆ ಏನಾದರೂ ಹೇಳಬಹುದಾ